ನಮಸ್ತೆ ಟ್ಯಾಬ್ನಿಂದ ನಮಗೆ ಬಹಳಷ್ಟು ಉಪಯೋಗಗಳು ಇದೆ ಟ್ಯಾಬ್ ಚಿಕ್ಕದಾಗಿ ಚೊಕ್ಕವಾಗಿದೆ ಎಲ್ಲಿ ಬೇಕೆಂದರೆ ಅಲ್ಲಿ ನಮ್ಮ ಜೊತೆ ಅದನ್ನು ತಗೊಂಡು ಹೋಗ್ಬೋದು ಎಲ್ಲಿ ಏನು ಅದರಿಂದ ಉಪಯೋಗ ಇದೆ ಅಂತ ಅದೇ ಸ್ಥಳದಲ್ಲಿ ನಾವು ಆವಾಗಲೇ ತೆಗೆದು ನೋಡಿ ಮಕ್ಕಳಿಗೂ ಹೇಳಿಕೊಡ್ಲಿಕ್ಕೂ ಬಹಳ ಸುಲಭ ಆಗಿದೆ ಕೆಲವು ಸಲ ಅದರಲ್ಲೇನಿದೆಯೋ ಆ ವಿಷಯಗಳೆಲ್ಲನೂವೆ ಪೂರ್ಣವಾಗಿ ಪರಿಶೀಲಿಸಿ ಮಕ್ಕಳ ಮುಂದೆ ಹೋಗಿ ಅದನ್ನು ತಿಳುವಳಿಕೆ ಕೊಡ್ಬೋದು ಮಕ್ಕಳಿಗೆ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ನಾವು ಮುಂದೆ ನಿಂತು ಪಾಠ ಮಾಡಿದಾಗ ವಿವರಣೆಯನ್ನು ಕೊಟ್ಟಾಗ ಅರ್ಥ ಆಗೋದಿಲ್ಲ ಅಂತ ಸಮಯದಲ್ಲಿ ನಾನು ಹಿಂದಿನ ಬೆಂಚಿನ ತನಕ ಹೋಗಿ ಆ ಮಕ್ಕಳಿಗೆ ಏನು ವಿಷು ತಗೊಂಡಿರ್ತೀನೋ ಆ ವಿಷ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋಕ್ಕೇನು ಕೂಡ ನನಗೆ ಟ್ಯಾಬ್ ತುಂಬ ಉಪಯುಕ್ತವಾಗಿದೆ ನಾನು ಮನೆಯಿಂದ ಕೂಡ ಅದನ್ನು ತಗೊಂಡು ಹೋಗೋಕ್ಕೆ ಬಹಳ ಸುಲಭವಾದಂಥ ಉಪಯುಕ್ತವಾದಂತಹ ವಸ್ತು ಆಗಿದೆ ಇದನ್ನು ನಾನು ಸ್ಕೂಲಲ್ಲಿ ಡಿವೈಸ್ಗೆ ಕನೆಕ್ಷನ್ ಕೊಟ್ಟು ಮಕ್ಕಳಿಗೆ ತೋರಿಸ್ತೀನಿ ಅದರಲ್ಲಿ ಬಹಳ ಉಪಯುಕ್ತವಾದ ಮಾಹಿತಿಗಳು ಕೂಡ ಸಿಗುತ್ತೆ ಒಂದೊಂದನ್ನೇ ಬಿಡಿಸಿ ಯಾವ ಪಾಠ ಮಾಡ್ತೀನಿವತ್ತು ಉದಾಹರಣೆಗೆ ಕನ್ನಡ ಪಾಠ ಮಾಡ್ತಿದ್ದೀನಿ ಅದರಲ್ಲಿ ತರಕಾರಿ ಇತ್ತು ಮತ್ತು ಮೊಟ್ಟೆ ಮಾಂಸ ಪ್ರತಿಯೊಂದು ಇತರ ಇನ್ನು ವಿಧ ವಿಧವಾದದ ಕೆಲವೊಂದು ವಸ್ತುಗಳನ್ನು ಪರಿಚಯ ಮಾಡಿಕೊಡೋದಿರುತ್ತೆ ಅವ್ರ ಬಗ್ಗೆ ಮಾಹಿತಿ ಕೊಡುವಂಥದಿರುತ್ತೆ ಆವಾಗ ಟ್ಯಾಬ್ನಲ್ಲಿ ಬರೋವಂಥ ಚಿತ್ರಳನ್ನ ಮಕ್ಳಿಗೆ ತೋರಿಸಿ ಅದರಲ್ಲೇನಿದೆ ಅದ್ರ ಬಗ್ಗೆ ಏನು ವಿಶೇಷತೆ ಇದೆ ಉಪಯುಕ್ತ ಏನು ಅದರಿಂದ ಉಪಯೋಗವಿಲ್ದಿದ್ದ ಎಷ್ಟು ಎಷ್ಟು ಉಪಯೋಗ ಇದೆ ಯಾವ ವಿಟಮಿನು ಇದೆ ಇದೆ ಯಾವ ವಿಟಮಿನ್ನಿಂದ ಯಾವ ಮಕ್ಕಳಿಗೆ ಏನು ಉಪ್ಯೋಗ ಇದೆ ಅದನ್ನ ಹೇಗೆ ಬಳಸ್ಕೋಬಹುದು ಅದೆಲ್ಲದರ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡಬಹುದು ಉದಾಹರಣೆಗೆ ಈ ಕ್ಯಾರೆಟ್ ಇದೆ ಮತ್ತೆ ಸೊಪ್ಪಿದೆ ತರಕಾರಿಯಿದೆ ಪ್ರತಿಯೊಂದು ಹಾಲಿದೆ ಯಾವ್ಯಾವ್ದು ಬಳಸಿದ್ರೆ ಯಾವ್ಯಾವ್ದು ಎಷ್ಟೆಷ್ಟು ಉಪಯೋಗ ಅದರಿಂದ ಏನು ಮಾಹಿತಿಯಿದೆ ಮಕ್ಕಳಿಗೆಂತ ಪ್ರತಿಯೊಂದು ಚಿತ್ರದ ಮೂಲಕ ಅವರಿಗೆ ಮನ ಮುಟ್ಟೊ ಹಾಗೆ ನಾನು ವಿವರಣೆ ನೀಡಬಹುದು ಅದರಿಂದ ಇದು ತುಂಬ ಉಪಯುಕ್ತವಾಗಿದೆ ಅಂತ ನನ್ನ ಅನಿಸಿಕೆಯಾಗಿದೆ ಮತ್ತೆ ಟ್ಯಾಬಿಂದ ಕೆಲವೊಂದು ಪದ್ಯಗಳು ತುಂಬ ಸುಲಭವಾದದ್ದು ಇದು ಅಂತಹ ಪುಟ್ಟ ಸಣ್ಣ ಪುಟದ ದೊಡ್ಡದು ಯಾವುದಾದ್ರು ಆಗಿರಲಿ ಅದನ್ನು ಅವರಿಗೆ ಹೇಳಿಕೊಡ್ಬಹುದು ಆ ಟ್ಯಾಬ್ ನೋಡಿ ಮಕ್ಕಳು ಅಲ್ಲಿ ಚಿತ್ರ ಬರುತ್ತೆ ಆ ಚಿತ್ರ ನೋಡಿ ಬೇಗ ಅರ್ಥ ಮಾಡ್ಕೊತಾರೆ ಅವರಿಗೆ ಮನಮುಟ್ಟುವಂತೆ ನಾನು ವಿಷಯ ತಿಳಿಸಿಕೊಡೋಕೆ ಇದು ನನಗೊಂದು ಸಾಧನೆ ಕೂಡ ಆಗಿದೆ ಆ ಮಕ್ಕಳಿಗೆ ವಿಷಯಗಳು ಬೇಗ ಅರ್ಥ ಆಗುತ್ತೆ ಅವರು ಇದನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದು ಕೂಡ ಈ ಟ್ಯಾಬ್ ನನಗೆ ಸಹಕಾರಿ ಆಗಿದೆ ಈ ಟ್ಯಾಬನ್ನ ಬಳಸೋದ್ರಿಂದ ನಾವು ಇಲ್ಲಿದ್ದೀವಿ ಇಷ್ಟೊತ್ತಿಗೆ ಬರ್ತೀವಿ ಬೇರೆಲ್ಲೋ ಯಾವುದೋ ಊರಿಗೆ ಹೋಗಿದ್ದೀವಿ ಮತ್ತ ಇನ್ನೆಲ್ಲೋ ಬೇರೆ ಜಾಗದಲ್ಲಿದ್ದೀವಿ ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ನಾನು ಇಂಥ ಸ್ಥಳದಲ್ಲಿದ್ದೀನಿಂತ ಮತ್ತೊಬ್ಬರಿಗೆ ನಾನು ಮಾಹಿತಿನ ಕೊಡೋದು ಕೂಡ ಇದು ಬಹಳ ಸಹಕಾರಿಯಾಗಿದೆ ನಾನು ಯಾವ ವೇಳೆಗೆ ಹೊರಡ್ತೀನಿ ನಾನು ನನ್ನ ಸ್ನೇಹಿತನ್ನ ಕರಿಬೇಕೂಂದ್ರೆ ನಾನು ಇಂಥ ಕಾಲದಲ್ಲಿ ಮನೆಯನ್ನ ಬಿಡ್ತಾಯಿದ್ದೀನಿ ನೀನು ಆ ಟೈಮಿಗೆ ಬಾ ನಾವಿಬ್ಬರು ಒಟ್ಟಿಗೆ ಹೋಗೋಣ ಏನಾದರೂ ತರೋದಂತಾಗ್ಲಿ ಪುಸ್ತಕಗಳನ್ನ ಪಡೆಯೋದಾಗಲಿ ಖರೀದಿ ಮಾಡೋದಾಗಲಿ ಅಥವಾ ಮನೆಗೆ ಬೇಕಾದ ಸಾಮಾನುಗಳಾಗಲಿ ಏನಾದ್ರೂ ತರಲಿಕ್ಕೆ ಪ್ರತಿಯೊಂದಕ್ಕೂನು ಅಷ್ಟು ದೂರದಿಂದ ಅವ್ರ ಮನೆಗೆ ಹೋಗಿ ನನ್ಗೆ ವಿಷಯ ತಿಳಿಸೋಕ್ಕಾಗಲ್ಲ ಶಾಲೆಯಲ್ಲಿ ಕೆಲವು ಸಲ ನಮ್ಮ ಕೆಲಸದ ಒತ್ತಡದಿಂದ ನಮಗೆ ಬೇಕಾದಂತಹ ವಿಷಯಗಳನ್ನು ನಾವು ಶಾಲೆಯಲ್ಲಿ ಮಾತಾಡೋಕ್ಕಾಗಲ್ಲ ಏಕೆಂದರೆ ನಾವು ಅದನ್ನ ಮಾತಾಡ್ತಾಯಿದ್ದರೆ ಮಕ್ಕಳಿಗೆ ನಾವು ಏನು ಪಾಠ ಕಲಿಸಬೇಕು ಓದಿಸಬೇಕು ಬರೆಸಬೇಕು ಇದರಿಂದ ಎಲ್ಲವೂ ನಮಗೆ ಕಾಲ ವ್ಯರ್ಥ ಆಗಿಬಿಡುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ನಮಗಲ್ಲಿ ಏನ್ಬೇಕೋ ಮಕ್ಕಳಿಗೆ ಅದಷ್ಟು ಬಗ್ಗೆ ನಾವು ತುಂಬ ಗಮನವಿಟ್ಟು ಅದನ್ನು ಹೇಳ್ಕೊಡ್ತಿರ್ತೀವಿ ಅದಾದ್ಮೇಲೆ ನಮ್ಮ ಪರ್ಸನಲ್ ನಮ್ಮ ಏನು ಕೆಲಸ ಇದೆಯೋ ಅದು ಮಾಡ್ಕೋಬೇಕೆಂದ್ರೆ ಇದ್ರ ಮುಖಾಂತರ ಅವರಿಗೆ ವಿಷ್ಯನ ತಿಳಿಸಿ ನಾವು ಒಟ್ಟಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಕೋಬಹುದು ಈಗ ಟ್ಯಾಬ್ ಇರೋದ್ರಿಂದ ಇಂಥ ಜಾಗ ಈಗ ಒಂದು ದೇವಸ್ಥಾನಕ್ಕೆ ಹೋಗಬೇಕಂತದ್ದೀವಿ ನಾನು ನಾಲ್ಕು ಗಂಟೆಗೆ ಬಿಡ್ತೀನಿ ನೀವು ಬನ್ನಿ ಅಂದರೆ ಅಲ್ಲಿ ನಾವು ಸೇರಿ ಹೋಗ್ಬೋದು ಮತ್ತೆ ಅದರಿಂದ ನಮಗೆ ಕಾಲಾವಕಾಶ ಬಹಳ ಕಡಿಮೆ ಆಗುತ್ತೆ ಮತ್ತೆ ವ್ಯರ್ಥ ಕೂಡ ಆಗೋದಿಲ್ಲ ಒಬ್ರಿಗೊಬ್ರಿಗೂ ಒಟ್ಟಾಗಿ ಹೋಗಲಿಕ್ಕೆ ಸಮಯ ಕೂಡ ನಮಗೆ ಉಳಿಯುತ್ತೆ ಟ್ಯಾಬಿಂದ ಮತ್ತು ಇನ್ನೊಂದು ಉಪಯೋಗ ಏನೂಂತಂದ್ರೆ ಪಾಠಗಳನ್ನ ಪದ್ಯಗಳನ್ನ ಯಾವುದಾದ್ರು ವಿಜ್ಞಾನದ ವಸ್ತುಗಳ ತೋರಿಸ್ಬೇಕಿದ್ರೆ ಅವರಿಗೇ ಪ್ರಯೋಗಗಳು ಮಾಡಬೇಕೆಂದ್ರೆ ಎಲ್ಲೆಲ್ಲಿ ಯಾವ ಚಿತ್ರ ಬರುತ್ತೊ ಅದೊಂದನ್ನು ತೋರಿಸಿ ಅದ್ರ ಬಗ್ಗೆ ವಿವರಣೆ ಕೊಡ್ಬೋದು ಅಷ್ಟೊಂದು ಈ ಟ್ಯಾಬ್ ಅನ್ನೋದು ಉಪಯುಕ್ತವಾಗಿದೆ ಮತ್ತು ಈ ಟ್ಯಾಬ್ ಬಳಸೋದ್ರಿಂದ ಕೆಲವಷ್ಟು ಕಾಲಗಳು ವ್ಯರ್ಥ ಮಾಡೋದು ಸಮಯಾನ ಸದುಪಯೋಗ ಪಡಿಸ್ಬೋದು ಕಡಿಮೆ ಕಾಲದಲ್ಲಿ ಹೆಚ್ಚು ತಿಳುವಳಿಕೆ ಪಡಿಯುವಂಥದ್ದು ನಮಗೆ ಸಹಾಯಕಾರಿಯಾಗಿದೆ ಮತ್ತು ಇನ್ನೊಂದು ವಿಷಯ ಅಂದರೆ ಕೆಲವು ನಿಘಂಟುಗಳು ಬೇಕಾಗುತ್ತೆ ನಿಮಗೆ ಈಗ ಇಂಗ್ಲಿಷ್ ಪದದಲ್ಲಿ ಕೆಲವೊಂದು ಅರ್ಥಗಳನ್ನು ನಾವು ಪಡೀಬೇಕಾಗುತ್ತೆ ಆವಾಗ ನಾವು ಬಹಳ ಬೇಗ ಅದನ್ನು ಎಲ್ಲಿದೆ ಅಂತ ಹುಡುಕಿ ಅದನ್ನು ಅರ್ಥ ತಿಳ್ಕೊಂಡು ಸ್ಥಳದಲ್ಲೆ ಮಕ್ಕಳಿಗೆ ಅದರ ಉತ್ತರ ಕೊಡ್ಬಹುದು ಮೊದಲೆಂದ್ರೆ ಇಲ್ಲದೇ ಇದ್ದ ಕಾಲದಲ್ಲಿ ನಾನು ಈ ಪಾಠನ ನಾಳೆ ಹೇಳ್ಕೊಡ್ತೀನಿ ಮಕ್ಕಳಾ ನಿಮಗೆ ಅಂತ ಹೇಳಿ ಬರೋವಂಥ ಕಾಲ ಒಂದಿತ್ತು ಈಗ ನನಗೆ ಅಷ್ಟು ಕಾಲಾವಕಾಶ ಬೇಡ್ವಾಗಿದೆ ಟ್ಯಾಬ್ ಇರೋದ್ರಿಂದ ನಾವು ಅಲ್ಲೆ ಒಂದು ಸ್ವಲ್ಪ ಸಮಯ ತಗೊಂಡು ಮಕ್ಕಳಿಗೇನಾದ್ರೂ ಓದಲಿಕ್ಕೋ ಬರೀಲಿಕ್ಕೊ ಕೊಟ್ಟು ನಾವು ಅಲ್ಲೇ ನಿಘಂಟನ್ನು ತೆಗ್ದು ನಮಗೆ ಬೇಕಾದ ಅರ್ಥನೊ ಪದಗಳೊ ಏನ್ಬೇಕೋ ಅದನ್ನು ತಿಳ್ಕೊಂಡು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಇದು ಬಹಳ ಉಪಯುಕ್ತವಾದ ಸಾಧನವಾಗಿದೆ ಮತ್ತೆ ಟ್ಯಾಬಿಂದ ಪದ್ಯಗಳು ಓದಿಸಬೇಕಾದ್ರೆ ಕೆಲವು ಸಲ ಮಕ್ಕಳು ಅದು ನೋಡಿ ಅದ್ರಲ್ಲಿ ಬರೋ ಚಿತ್ರಗಳನ್ನೋಡಿ ಅವರು ಆನಂದಿಸ್ತಾರೆ ಅವರು ಮನನ ಮಾಡ್ಕೊಳೋದ್ರಲ್ಲಿ ಅರ್ಥೈಸ್ಕೊಳ್ಳೋದ್ರಲ್ಲಿ ಟ್ಯಾಬ್ ಸಹಕಾರಿಯಾಗಿದೆ ಬರೀ ಬಾಯಲ್ಲಿ ಹೇಳುವುದರಿಂದ ಅವರಿಗೆ ಅಷ್ಟು ಅರ್ಥವಾಗದಿರುವಂಥದ್ದು ಇರುತ್ತೆ ಟ್ಯಾಬಲ್ಲಿ ಅವ್ರು ನೋಡಿ ಚಿತ್ರ ಸಮೇತ ಚಿತ್ರಣ ನೋಡಿದಾಗ ಅವರ ಮನಪಟಲದಲ್ಲಿ ಬಹಳ ಕಾಲ ನೆನಪಿನಲ್ಲಿ ಉಳಿಯುವಂಥ ಅವಕಾಶ ಇರುತ್ತೆ ಇಷ್ಟು ನೆನಪಿನಲ್ಲಿದ್ದಾಗ ಮಕ್ಕಳಿಗೆ ನಾವು ಉದಾಹರಣೆಯೊಂದಿಗೆ ಅವ್ರಿಗೆ ತಿಳಿಸಿಕೊಟ್ಟಾಗ ಅವ್ರಿಗೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡ್ಯೋದು ಕೂಡ ಈ ಟ್ಯಾಬ್ ಸಹಕಾರಿಯಾಗಿದೆ ನಾವು ಟ್ಯಾಬ್ನ ಆದಷ್ಟು ಒಳ್ಳೆ ಒಳ್ಳೆಯ ವಿಷಯಗಳನ್ನು ಹೆಕ್ಕಿ ಹುಡುಕಿ ತೆಗೆದು ಅದರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಾಗ ನಮಗಿದು ಬಹಳ ಸಹಕಾರಿಯಾಗಿದೆ ಟ್ಯಾಬನ್ನು ನಾನು ಬ ಒಂದು ರೀತಿ ಬಹಳನೆ ಇಷ್ಟಪಡ್ತೀನಿ ನಮಗೆ ಸಮಯದ ಅಭಾವ ಕಡಿಮೆ ಮಾಡುತ್ತೆ ಎಲ್ಲಾದ್ರೂ ತಗೊಂಡೋಗೋಕ್ಕೆ ಉಪಯುಕ್ತವಾಗಿದೆ ಚಿಕ್ಕದಾಗಿ ಚೊಕ್ಕದಾಗಿದೆ ಮಕ್ಕಳ ತಿಳುವಳಿಕೆ ನೀಡೋದ್ರಲ್ಲಿ ಇದು ಬಹಳ ಸಹಕಾರಿಯಾಗಿದೆ ಆದ್ದರಿಂದ ನಾನು ಟ್ಯಾಬನ್ನು ಬಹಳ ಇಷ್ಟಪಡ್ತೀನಿ ಟ್ಯಾಬಂದರೆ ನಿಜವಾಗ್ಲು ನಮಗೆ ಒಂದು ಉಪಯುಕ್ತವಾದ ಸಾಧನವಾಗಿದೆ ಪೋಷಕರಿಗೆ ಮಕ್ಕಳಿಗೆ ಶಿಕ್ಷಕರಿಗೆ ನಮ್ಮವರು ಮೂವರದ್ದು ಒಂದು ತ್ರಿಕೋನ ಈ ತ್ರಿಕೋನದಲ್ಲಿ ಈ ಟ್ಯಾಬ್ ನಮಗೆ ಬಹಳ ಸಹಕಾರ ನೀಡ್ತಿದೆ ಗೊತ್ತಾಗದಿರುವಂಥದ್ದು ನಾವು ಪೋಷಕರಿಗೂ ಕೂಡ ಈ ಟ್ಯಾಬ್ ಮೂಲಕ ಇಲ್ಲಿದೆ ನೋಡಿ ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ಅರ್ಥಾಗಲಿಲ್ಲ ಅಂದರೆ ಮಕ್ಕಳಿಗೆ ಮನೆಲಿ ಹೋಗಿ ನೀವು ಇಲ್ಲಿದೆ ಅಂತ ತೆಗೆದು ತೋರಿಸಿ ಅವರಿಗೆ ಇನ್ನೊಂದು ಸಲ ನೀವು ಮನನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಇಲ್ಲಿ ನಾವು ಅದಷ್ಟು ಹೇಳಿಕೊಟ್ಟಿದ್ದೀವಿ ಮುಂದೆ ನೀವು ಕೂಡ ಅವ್ರು ತೆಗ್ದು ತೋರಿಸಿ ಹೇಳಿಕೊಡೋದಕ್ಕೆ ನಿಮ್ಗೆ ಸಹಕಾರಿಯಾಗಿದೆ ಒಳ್ಳೆಯ ಮಾಹಿತಿಯೂ ಕೊಡ್ತಾಯಿದೆ ನೀವು ಇದನ್ನು ಬಳಸ್ಬಹುದಂತ ಕೂಡ ನಾವು ಪೋಷಕರಿಗೆ ಹೇಳ್ತೀವಿ ನಿಜವಾಗ್ಲು ಇದೊಂದು ಉಪಯುಕ್ತವಾದ ಮಾಹಿತಿಯಾಗಿದೆಂತ ನನ್ನ ಅಭಿಪ್ರಾಯವಾಗಿದೆ ಧನ್ಯವಾದಗಳು